ಕೃಷಿ ಉತ್ಪನ್ನಗಳಾದ ಅನೇಕ ರೀತಿಯ ತರಕಾರಿಗಳಾದ ಟೊಮೇಟೊ ಈರುಳ್ಳಿ ಆಲೂಗಡ್ಡೆ ಬೀನ್ಸ್ ಇಂಥ ಅನೇಕ ತರಕಾರಿಗಳನ್ನು ಮಾರುಕಟ್ಟೆಗೆ ತರಬೇಕಾದರೆ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮಗೆ ಗೊತ್ತಿರುವ ಹಾಗೆ ಅವರು ಟ್ರಕ್ಕೋ ಗಾಡಿಗಳಲ್ಲಿ ಲೋಡುಗಳನ್ನು ಮಾಡಿ ಆ ತರಕಾರಿಗಳನ್ನೆಲ್ಲಾ ತುಂಬಿಸಿಕೊಂಡು ಮಾರುಕಟ್ಟೆಗೆ ತರಬೇಕಾದರೆ ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಎದುರಾಗುತ್ತದೆ ಅಷ್ಟು ವ್ಯವಸ್ಥಿತವಾಗಿ ಗಾಡಿಯಲ್ಲಿ ಲೊ ಅವರು ಅದನ್ನು ತುಂಬಿಸಿಕೊಂಡು ತರುವಾಗ ಅವರಿಗೆ ಆ ಗಾಡಿಗೆ ಕೊಟ್ಟ ಖರ್ಚು ಸಹ ಅವರಿಗೆ ಸಿಗುವುದಿಲ್ಲ ಆ ಕೃಷಿಕನಿಗೆ ಸಿಗುವುದಿಲ್ಲ ಮಧ್ಯವರ್ತಿಯೇ ಅದನ್ನ ಅದರ ಲಾಭವನ್ನು ಪಡಿತಾನೆ ಅಷ್ಟೇ ಅಲ್ಲದೇ ಕ ಅವರು ಗಾಡಿಯಲ್ಲಿ ತುಂಬಿಸಿಕೊಂಡು ಅದಕ್ಕೆ ಬೇಕಾದ ಖರ್ಚು ಪೆಟ್ರೋಲ್ ಗಿಟ್ರೋಲ್ ಅದನ್ನೆಲ್ಲ ಅವ ಅದು ಸಹ ಅವನ ಕೈಯಲ್ಲಿ ಎಟುಕುವುದೇ ಇರುವುದಿಲ್ಲ ಅದನ್ನು ಅವನ ಕೈ ಅವನಿಗೆ ಸಾಕೇ ಆಗುವುದಿಲ್ಲ ಅದು ಬೆಳೆಸಿದ್ದಕ್ಕಾಗಿ ಅಷ್ಟೆಲ್ಲ ತ ಕಷ್ಟಪಟ್ಟು ಆ ತರಕಾರಿಗಳನ್ನೆಲ್ಲ ಬೆಳೆಸಿದರೂ ಅದರ ಪ ಪ್ರತಿಫಲ ಅವನಿಗೆ ಸಿಗುವುದಿಲ್ಲ ಅಷ್ಟೇ ಅಲ್ಲದೆ ಈಗಿನ ವಾತಾವರಣ ನೋಡಿದ ಮಳೆಯೂ ಸಹ ಇಲ್ಲ ಇದರಿಂದ ಕೃಷಿ ಉತ್ಪನ್ನಗಳನ್ನ ಅವನು ಯಾ ಯಾವು ಯಾವುದೋ ರೀತಿಯಲ್ಲಿ ಪಾಪ ನೀರನ್ನು ಅದಕ್ಕೆ ಪೂರೈಸಿಕೊಂಡು ಅಷ್ಟೆಲ್ಲ ಮಾಡಿ ಮಾರುಕಟ್ಟೆಗೆ ತರುವ ಹೊತ್ತಿಗೆ ಅವನಿಗೆ ಸಾಕು ಸಾಕೇ ಆಗಿ ಹೋಗಿರುತ್ತೆ ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಗಾಡಿಯ ಸಮಸ್ಯೆ ನಂತರ ಅವನಿಗೆ ಒಂದು ಕುಳಿತುಕೊಳ್ಳಲು ಒಂದು ಒಳ್ಳೆಯ ರೀತಿಯ ಸ್ಥಳದ ಅವಕಾಶ ಇರುವುದಿಲ್ಲ ಹಿ ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಅವನು ಎದುರಿಸ್ತಾನೆ ಹೋಗುತ್ತದೆ ಗಾಡಿ ಸ್ಥಳದ ಸಮಸ್ಯೆ ಜನರು ಕೊಂಡುಕೊಳ್ಳುವಾಗ ಅದರಲ್ಲಿಯೂ ಚೌಕಾಶಿ ಮಾಡುವುದು ಹೀಗೆ ಮಾಡುವುದರಿಂದ ಅವನಿಗೆ ತಂದ ವಸ್ತುವನ್ನು ಮಾರಲೇಬೇಕಾಗುತ್ತದೆ ಅದನ್ನು ಹಾಳು ಮಾಡುವ ಹಾಳು ಮಾಡಿಕೊಂಡು ಹೋಗುವ ಪರಿಸ್ಥಿತಿಯೂ ನಿರ್ಮಾಣವಾಗುತ್ತದೆ ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ